ನೃತ್ಯದ ಬಗ್ಗೆ ಚಿಕ್ಕಂದಿನಿಂದಲು ನನಗೆ ತುಂಬ ಒಲವಿದ್ದ ಕಾರಣ ತಂದೆಯೇ ಮೊದಲ ಗುರು ತಂದೆಯಿಂದಲೇ ನಮ್ಮ ಪಾರಂಪರಿಕವಾಗಿ ಬಂದಂತಹ ಜನಪದ ಕುಣಿತ ಕಂಗಿಲು ಕುಣಿತವನ್ನು ತಂದೆಯಿಂದಲೇ ಕಲಿತು ನನ್ನ ಪ್ರಾಥಮಿಕ ಶಿಕ್ಷಣದ ಸಮಯದಲ್ಲಿ ರಮೇಶ್ ಕಲ್ಮಾಡಿ ಎನ್ನುವಂತಹ ನಮ್ಮ ಶಿಕ್ಷಕರಿಂದ ರಾಜ್ಯದ ಬೇರೆ ಬೇರೆ ಜನಪದ ಕುಣಿತಗಳನ್ನು ನಾನು ಕಲಿತು ರಾಜ್ಯದಾದ್ಯಂತ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಜನಪದ ಕುಣಿತದಲ್ಲಿ ಕಂಗಿಲು ಕುಣಿತ ಚೆನ್ನು ಕುಣಿತ ಹಾಲಕ್ಕಿ ಬೇಡರ ಕುಣಿತ ಬೆಸ್ತರ ಕುಣಿತ ನಾಗಾಲ್ಯಾಂಡ್ ನೃತ್ಯ ದಶಾವತಾರ ವೀರಗಾಸೆ ಪೂಜಾ ಕುಣಿತ ಪಟ ಕುಣಿತಗಳನ್ನು ವಿವಿಧ ಬೇರೆ ಬೇರೆ ಗುಲು ಗುರುಗಳಿಂದ ಕಲಿತು ಅದರ ಜೊತೆ ನೃತ್ಯಕ್ಕೆ ಸಂಬಂಧಪಟ್ಟಂತಹ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಾದ್ಯಪರಿಕರ್ಗಳನ್ನ ನುಡಿಸಲಿಕ್ಕು ಕೂಡ ತಂದೆಯಿಂದಲೆ ಕಾ ಕಲಿತಿದ್ದೇನೆ ಡ್ಯಾನ್ಸಿನ ಮುಖಾಂತರನೆ ಇಡೀ ಭಾರತದಾದ್ಯಂತ ಜಮ್ಮು ಕಾಶ್ಮೀರ ಬಿಟ್ಟು ಬೇರೆ ಎಲ್ಲಾ ರಾಜ್ಯಗಳಲ್ಲಿ ನನ್ನ ಕಾರ್ಯಕ್ರಮ ಕೊಟ್ಟಿಗಿದ್ದೇನೆ ಇಲ್ಲಿವರೆಗೂ ಸುಮಾರು ಮೂರು ಸಾವಿರಕ್ಕಿಂತಲು ಹೆಚ್ಚಿನ ಕಾರ್ಯಕ್ರಬಣ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಎರಡು ಯುನಿವರ್ಸಿಟಿಗಳಿಗೆ ನೃತ್ಯ ತರಬೇತುದಾರನಾಗಿ ರಾಜ್ಯ ತರಬೇತುದಾರನಾಗಿ ರಾಷ್ಟ್ರಮಟ್ಟದಲ್ಲಿ ನಡೆದಂತಹ ವಂದೇ ಭಾರತಮ್ ಅಲ್ಲಿ ನಾನು ನಿರ್ದೇಶನ ಮಾಡಿದಂತಹ ಕುಣಿತ ಇಡೀ ಇಂಡಿಯದ ಎಂಬತ್ತು ತಂಡಗಳ ತಂಡಗಳಲ್ಲಿ ನಾನು ಕ ಕಲಿಸಿದ ತಂಡ ಪ್ರಥಮ ಬಹುಮಾನ ಬಂದಿತ್ತು ಅಲ್ಲದೆ ಬೇರೆ ಬೇರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ನಾನು ನೃತ್ಯ ತರಬೇತುದಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರಕಾರದ ವತಿಯಿಂದ ಮಾಡುತ್ತಿರುವಂತಹ ಜನಪದ ಜಾತ್ರೆಯಲ್ಲಿ ಅತಿ ಹೆಚ್ಚು ಜನಪದ ಜ ಕುಣಿ ಜಾತ್ರೆಯಲ್ಲಿ ನನ್ನ ತಂಡ ಭಾಗವಹಿಸಿತ್ತು ಅಲ್ಲದೆ ಜನಪದ ಅಕಾಡೆಮಿಯಿಂದ ತುಳುನಾಡು ಜನಪದ ಮಾಣಿಕ್ಯ ಎನ್ನುವಂತಹ ಬಿರುದಿನ ಜೊತೆ ನನ್ಗೆ ಪ್ರಶಸ್ತಿ ಬಂತು ಅಲ್ಲದೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಶಕದ ಸಾಧಕ ಪ್ರಶಸ್ತಿ ಕಲಾ ಸೌರಭ ಪ್ರಶಸ್ತಿ ಕಲಾ ರತ್ನ ಪ್ರಶಸ್ತಿಗಳನ್ನು ನಾನು ಇಲ್ಲಿವರೆಗು ಪಡೆದುಕೊಂಡಿದ್ದೇನೆ ಅಲ್ಲದೆ ಈಗಲು ಕೂಡ ಬೇರೆ ಬೇರೆ ಯುನಿವರ್ಸಿಟಿಗಳಿಗೆ ಅಗ್ರಿಕಲ್ಚರ್ ಯುನಿವರ್ಸಿಟಿಗಳಿಗೆ ರಾಜ್ಯ ತರಬೇತುದಾರನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ನೃತ್ಯ ನೃತ್ಯಕ್ಕೆ ಸಂಬಂಧಪಟ್ಟಾಗೆ ಈಗ ಪಾಶ್ಚಾತ್ಯ ನೃತ್ಯಕ್ಕೆ ತುಂಬ ಜನ ಒಲವು ಕೊಡ್ತ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ನೃತ್ಯವನ್ನು ಪ್ರದರ್ಶನಗಳು ಆಗಬೇಕು ಶಾಲಾ ಕಾಲೇಜುಗಳಲ್ಲಿ ಅಂತು ಪಾಶ್ಯಾತ್ಯ ನೃತ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಅದನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಜನಪದ ನೃತ್ಯ ಅಥವಾ ನಮ್ಮ ಸಂಸ್ಕೃತಿಯನ್ನು ಸಾರುವಂತಹ ಕುಣಿತಗಳು ಬಂದರೆ ತುಂಬ ಉತ್ತಮ ಆ ಪ್ರಯತ್ನದಲ್ಲೆ ಬೇರೆ ಬೇರೆ ತಂಡಗಳನ್ನು ರೆಡಿ ರೆಡಿ ಮಾಡಿ ಸುಮಾರು ತಂಡಗಳ ಜೊತೆ ಕೆಲಸ ಮಾಡ್ತಾಯಿದ್ದೇನೆ ನಾನು ನಿತ್ಯಶ್ರೀ ಜನಪದ ಕಲಾ ತಂಡ ಎನ್ನುವಂತಹ ಒಂದು ತಂಡ ಕಟ್ಟಿ ನಲವತ್ತು ಜನ ನನ್ನ ಜೊತೆ ಕಲಾವಿದರಿದ್ದಾರೆ ಹೊಸ ಒಂದು ಪ್ರಯೋಗವನ್ನು ಕೂಡ ಮಾಡ್ತಾಯಿದ್ದೇನೆ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ಜನಪದ ವಾದ್ಯ ಪರಿಕರಗಳನ್ನು ಇಟ್ಕೊಂಡು ಒಂದು ಜನಪದ ಬ್ಯಾಂಡನ್ನು ಕೂಡ ನಡೆಸ್ತಾಯಿದ್ದೇನೆ ಜನಪದ ಕುಣಿತವೆ ನಮ್ಮ ನನ್ನ ಮೈನ್ ಫ್ರೊಫೆಶನ್ ನನ್ನ ಉದ್ಯೋಗ ಈಗ ಮಡಿಕೇರಿ ಪೊನ್ನಂಪೇಟೆ ಪೊನ್ನಂಪೇಟೆಗೆ ಈ ವರ್ಷದ ರಾಜ್ಯ ತರಬೇತುದಾರನಾಗಿ ನಾನು ನೃತ್ಯ ಕಲ್ಸಿ ಕೊಡಲಿಕ್ಕೆ ಹೋಗ್ತಾಯಿದ್ದೇನೆ ಅಲ್ಲದೆ ಜನಪದ ಜಾತ್ರೆಯ ಒಬ್ಬ ರಾಜ್ಯ ತರಬೇತುದಾರನಾಗಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ ಅಲ್ಲದೇ ಉಡುಪಿಯ ಬೇರೆ ಬೇರೆ ತಂಡಗಳಿಗೆ ರಾಜ್ಯ ತರಬೇತುದಾರನಾಗಿ ಬೇರೆ ಬೇರೆ ಕುಣಿತಗಳನ್ನು ಮಾಡಿಸುವಲ್ಲಿ ನನ್ನ ಪ್ರಯತ್ನ ನಡಿತಾಯಿದೆ ಹಾಗೆಯೆ ಎಲ್ಲಾ ಕಾಲೇಜುಗಳಲ್ಲಿ ನಮ್ಮ ಸಂಸ್ಕೃತಿ ಸಾರುವಂತಹ ಕುಣಿತಗಳು ನೃತ್ಯಗಳು ಬರಬೇಕು ಎನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಅಲ್ಲದೆ ಒಂದಿಷ್ಟು ಪಾಶ್ಚಾತ್ಯ ನೃತ್ಯ ಮತ್ತು ಭರತನಾಟ್ಯಗಳ ಮಧ್ಯದಲ್ಲಿ ನಮ್ಮ ಜನಪದದ ಸ್ ಜನಪದದ ಸಂಸ್ಕೃತಿ ಮೂಲೆಗುಂಪಾಗ್ತ ಇದೆ ಅದನ್ನು ಉಳಿಸುವಂತಹ ಪ್ರಯತ್ನ ಸರಕಾರದ ಜೊತೆ ಸರಕಾರದ ಜೊತೆ ಎಲ್ಲಾ ಸಂಘ ಸಂಸ್ಥೆಗಳು ಶಾಲೆಗಳು ಇದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಅಲ್ಲದೆ ಸ ಸರಕಾರ ಕೂಡ ಜನಪದ ಕಲಾವಿದರಿಗೆ ಕೊಡುವಂತಹ ಭತ್ಯೆಯನ್ನ ಅವರ ಏನು ರೆಮ್ಯೂನರೇಷನ್ ಇದೆ ಗೌರವ ಧನವನ್ನು ಇನ್ನು ಕೂಡ ಜಾಸ್ತಿ ಮಾಡಿ ಕಲಾವಿದರ ಜನಪದ ಕಲಾವಿದರ ಏಳಿಗೆಗೆ ಸರ್ಕಾರ ಒತ್ತಾಗಬೇಕು ಅಂತ ನನ್ನ ವಿನಮ್ರ ವಿನಂತಿ